ಹಲೋ ಹಾಂ ಹೇಳಿ ಹಾಂ ಮೇಡಮ್ ನಮಸ್ತೆ ಹೇಳಿ ಮೇಡಮ್ ಅಲ್ಲ ಮೇಡಮ್ ನೀವು ಲಾಶ್ಟು ಮ ವೀಕ್ ತಾನೆ ಒಂದು ಮೀಟಿಂಗ್ ಮಾಡಿದ್ದೀರಿ ಆ ಮೀಟಿಂಗಲ್ಲಿ ಬಂದಾಗ ಸುಮ್ನೆಯೇ ವೆಯ್ಟ್ ಮಾಡಿಸ್ಕೊಂಡು ಪ್ರೋಗ್ರೆಸ್ ರಿವೀವ್ ಮಾಡ್ತೀವಿ ಅಂಥೇಳಿದ್ರಿ ಮಕ್ಳದಿನ್ನೂ ರಿವೀವ್ ಕೊಡ್ಲಿಲ್ಲ ಇವಾಗ ಮತ್ತೆ ಈಗ ಒನ್ ವೀಕ್ ಆಗಿದೆ ನಾವೆಲ್ಲ ವರ್ಕಿಂಗ್ ಪೇರೆಂಟ್ಸು ನಮಗೆಲ್ಲ ನಾವು ನಿಮಗೆಲ್ಲ ಅಷ್ಟೊಂದು ಡೊನೇಶನ್ಸು ದುಡ್ಡೆಲ್ಲ ಕಟ್ಬಿಟ್ಟು ಕೊಟ್ಟಿರೋದು ನೀವು ಹಾಲಿಡೇಸ್ ಅಲ್ಲೊ ಏನೊ ಬೇರೆ ಡೇಸಲ್ಲಿ ನೀವು ನಮಗೆಲ್ಲ ಮೀಟಿಂಗ್ ಮಾಡಬೇಕು ನಮ್ಗೆ ವರ್ಕಿಂಗ್ ಟೈಮ್ನ ನೀವು ಯುಟಿಲೈಜ್ ಮಾಡ್ಕೊಂಡು ಪೇರೆಂಟ್ಸ್ ಮೀಟಿಂಗ್ ಮಾಡ್ತೀವಿ ಅಂದರೆ ನಾವು ಏನಕ್ಕೆ ಅಷ್ಟೊಂದೆಲ್ಲ ಫೀ ಪೇ ಮಾಡಬೇಕು ನಿಮ್ಮ ಸ್ಕೂಲ್ಗಳಿಗೆ ನೀವು ನಮ್ಮ ಸ್ಕೂ ವರ್ಕಿಗೆಲ್ಲಾ ಡಿಸ್ಟರ್ಬ್ ಮಾಡ್ಬಾರ್ದು ಆಯ್ತ್ರಾ ಸೋ ಹೋಗ್ಲಿ ಏನೇನು ಮಾಡ್ತೀರಿ ಹೇಳಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ನೀವು ನಾಳೆ ಪೇರೆಂಟ್ಸ್ ಮೀಟಿಂಗ್ಗೆ ಒಳ್ಳೆದು ಒಳ್ಳೆದು ತೊಂದರೆ ಇಲ್ಲ ಕೇಳಿ ಈಗ ಆಯ್ತು ಹಿಂದೆ ಆಗೋಗಿದ್ದು ಓಕೆ ಓಕೆ ನೋಡಿ ಇವಾಗ ಏನು ಗೊತ್ತಾ ಆಯ್ತು ನಾಳೆ ಬರ್ತೇವೆ ಪಸ್ಟು ನೀವೇನು ಮಾಡಿ ಗೊತ್ತಾ ನನ್ನ ಮಗುದೂ ಎಲ್ಲ ಪೇಪರ್ಸು ಇವಾಲ್ಯುವೇಷನ್ ಆಗಿರಬೇಕು ಮಾರ್ಕ್ಸನ ಎಂಟ್ರಿ ಮಾಡಿರಬೇಕು ನನ್ಗೆ ಬಂದ ತಕ್ಷಣ ನನಗೆ ಎಲ್ಲ ಪೇಪರ್ಸ್ ಕೊಡಬೇಕು ಮತ್ತು ಸಬ್ಜೆಕ್ಟ್ ಟೀಚರ್ಸ್ಗಳು ಕೂಡ ಎಲ್ರೂ ಒಂದೊಂದು ಬ್ರ್ಯಾಂಚ್ ವೈಸ್ ಅವರನ್ನು ಕರಕ್ಟಾಗಿ ಕೂರಿಸಿರಬೇಕು ಇನ್ ಕೇಸ್ ನಾನೇನಾದ್ರೂ ಬಂದಾಗ ನಾನು ಆ ಎಲ್ಲ ಟೀಚರ್ಸ್ನು ನಾನು ಪರ್ಸನಲ್ ಆಗಿ ನಾನು ಅಟೆಂಡ್ ಮಾಡೊಂಗೆ ಇರಬೇಕು ನನಗೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ನನ್ನ ಮಗಳದು ಒಂದು ಸಬ್ಜೆಕ್ಟಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊತಾಳೆ ಇನ್ನೊಂದು ಸಬ್ಜೆಕ್ಟಲ್ಲಿ ತೊಗೊಳೋಲ್ಲ ಅಂದರೆ ಒಂದು ಸಬ್ಜೆಕ್ಟಲ್ಲಿ ತೊಗೊಳೊಕ್ಕೆ ಬರುತ್ತೆ ಮಾರ್ಕು ಅಂದಮೇಲೆ ಎಲ್ಲ ಸಬ್ಜೆಕ್ಟಲ್ಲು ತೊಗೊಳೋಕ್ಕೆ ಬರಬೇಕು ನಿಮ್ಮ ಟೀಚರ್ಸ್ ಏನೋ ಪ್ರಾಬ್ಲಮ್ ಇದೆ ಅಲ್ಲಿ ಸೋ ನಾನು ಆ ಟೀಚರ್ಸ್ನು ಕೂಡ ನಾನು ಮಾತಾಡಿಸ್ಬೇಕು ಆಗಾಗ ನೀವು ಪೇರೆಂಟ್ಸ್ ಮೀಟಿಂಗಳು ಕರೆದಾಗ ಎಲ್ಲ ಪೇರೆಂಟ್ಸು ಇಂಡಿವಿಶ್ಯುವಲ್ ಆಗಿ ಟೀಚರ್ಸ್ ಹತ್ರ ಮಾತಾಡೊ ರೀತಿಲ್ಲಿ ಹಲೋ ಮಾಡಬೇಕಾಗುತ್ತೆ ನೀವು ಸುಮ್ನೆ ಎಲ್ರನ್ನೂ ಗ್ರೂಪಲ್ಲಿ ಕೂರಿಸಿಬಿಟ್ಟು ನಿಮ್ದು ಇನ್ಸ್ಟ್ರಕ್ಷನ್ಸ್ಗಳು ಕೊಟ್ಟು ನಿಮ್ಮ ಸಂಸ್ಥೆ ಬಗ್ಗೆ ಎಲ್ಲ ಪ್ರಚಾರಾ ಮಾಡೋವಂಥ ಕೆಲಸ ಪೇರೆಂಟ್ಸ್ ಮೀಟಿಂಗಲ್ಲಿ ನಡೆಬಾರದು ಗೊತ್ತಾಯ್ತಲ್ರಾ ನಮಗೆ ಇಂಡಿವಿಶ್ಯುವಲ್ಲಾಗಿ ನಾವು ನೇರವಾಗಿ ಪೇರೆಂಟ್ ಟೀಚರ್ಸ್ ಮಾತಾಡಿಸ್ಬೇಕು ನನಗೆ ಟೀಚರ್ ಬಂದು ಅವರ ಇಡೀ ಪ್ರೋಗ್ರೆಸ್ ನನ್ನ ಮಗಳದ್ದೇನಿಗ ನಂತರ ಫೋರ್ ಮಂತ್ಸು ನಿಮ್ಮ ಸ್ಕೂಲಿಗೆ ಬಂದಿದಾಳಲ್ವ ಆ ಎಲ್ಲ ಸ್ಕೂಲ್ದು ಪ್ರೋಗ್ರೆಸ್ಸನ್ನು ನನಗೆ ಕಳಿಸ್ಕೊಡ್ಬೇಕವರು ಏನು ಕಳಿಸ್ಕೊಡಬೇಕು ಒಂದೊಂದನ್ನು ಚಿಕ್ದಾಗಿ ಅಬ್ಸರ್ವ್ ಮಾಡಿರೋದಕ್ಕೆ ಅನೆಕ್ಡೋಟಾಲ್ ಇಟ್ಕೊಂಡಿರಬೇಕು ಅವ್ರು ಮಕ್ಳು ನೀವೆಲ್ಲ ಬರೀ ಅಡ್ಮಿಷನ್ ಮಾಡೊ ಟೈಮಲ್ಲಿ ಮಾತ್ರ ಹೇಳಿರ್ತೀರಿ ಇವಾಗ ಹೇಳೋಲ್ಲ ಓಕೆ ನಾ ನಾಳೆ ಅದೆಲ್ಲ ರೆಡಿ ಮಾಡ್ಕೊಳ್ಳಿ ಹ್ಮೂ ಓಕೆ ಥ್ಯಾಂಕ್ ಯು ನಾನು ಬರ್ತೀನಿ ಬೆಳಿಗ್ಗೆ ಬರ್ತೀನಿ ಥ್ಯಾಂಕ್ ಯು ನೋಡೋಣ ಈ ಸರಿ ಏನಾದರು ಮಿಸ್ ಆದರೆ ನಾನು ಮತ್ತೆ ನೆಕ್ಸ್ಟ್ ಟೈಮ್ ಯಾವುದೇ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡೋಲ್ಲ ಓಕೆ ಆಗ್ಬೋದು ಆಗ್ಬೋದು ಓಕೆ ಥ್ಯಾಂಕ್ ಯು ಬರ್ತೀನಿ ತೊಗೊಳ್ಳಿ ಓಕೆ ನನಗೆ ತುಂಬ ಟೈಮ್ ಇದೆ ನನ್ಗೆ ಬೇರೆ ಬಿಸ್ನಸ್ ಮೀಟಿಂಗ್ ಇದೆ ಐ ಕಾಲ್ ಯು ಬ್ಯಾಕ್ ಓಕೆ